ನನ್ನ ಕುಟುಂಬ ಒಂದು ಒಂದು ಅವಿಭಕ್ತ ಕುಟುಂಬವಾಗಿದೆ ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳು ನಾಲ್ಕು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಅವರಿಗೆ ಮದುವೆಯಾಗಿ ಹೊರಗಡೆ ಅವರ ಗಂಡನ ಮನೆಯಲ್ಲಿದ್ದಾರೆ ನನಗೆ ನಾಲ್ಕು ಗಂಡು ಮಕ್ಕಳು ಅವರಿಗೆ ಮದುವೆಯಾಗಿ ಒಬ್ಬೊಬ್ಬರಿಗೆ ಇಬ್ ಇಬ್ಬಿಬ್ಬರು ಮತ್ತು ಮೂವರು ಮಕ್ಕಳು ಟೋಟಲ್ ನಮ್ಮ ಕುಟುಂಬದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇದ್ದಾರೆ ನಮ್ಮದೊಂದು ಅವಿಭಕ್ತ ಕುಟುಂಬ ತುಂಬ ಸಂತೋಷವಾಗುತ್ತಿದೆ ಇಂದು ನಮ್ಮ ಕುಟುಂಬವನ್ನು ನೆನೆಸಿಕೊಂಡಿದ್ದರೆ ಯಾಕೆಂದರೆ ನಮ್ಮ ಸಮಾಜದಲ್ಲಿ ಹಲವಾರು ಕುಟುಂಬಗಳು ಚದುರಿ ಹೋಗಿವೆ ಆದರೆ ನನ್ನ ಕುಟುಂಬ ಅವಿಭಕ್ತ ಕುಟುಂಬ ಒಂದು ಹಬ್ಬ ಸಂಭ್ರಮ ಸಡಗರದಲ್ಲಿ ನಮ್ಮ ಮನೆಗೆ ಸುಮಾರು ಸಹ ಸುಮಾರು ಜನ ನನ್ನ ಸಂಬಂಧಿಕರು ಬಂದು ಇಲ್ಲೇ ನಿ ಒಂದೆರಡು ದಿನ ಮೂರು ದಿನ ನೆಲೆಸಿ ಹಬ್ಬ ಹರಿದಿನಗಳನ್ನು ಆಚರಿಸಿಕೊಂಡು ಹೋಗುತ್ತಾರೆ ಒಂದು ಆ ಕುಟುಂಬವನ್ನು ನೋಡುತ್ತಿದ್ದರೆ ಒಂದು ನನಗೆ ಆನಂದಬಾಷ್ಪವಾಗುತ್ತೆ ಎಲ್ಲಾರು ಸಮಾನವಾಗಿ ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಮರ್ಯಾದೆ ಕೊಟ್ಟು ಕುಟುಂಬದಲ್ಲಿ ಸಂಸಾರವನ್ನು ನಡೆಸುತ್ತಿದ್ದಾರೆ ನಿಜಕ್ಕೂ ನನಗೆ ಆಶ್ಚರ್ಯ ಆಗಿದೆ ಎಂದು ಹೇಳಲು ಇಷ್ಟಪಡುತ್ತೇನೆ